ಜನರು ಮದುವೆಯಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಕೊಡುತ್ತಾರೆ ಈಗ ವಧು ಮತ್ತು ವರ ವಧು ಮತ್ತು ವರರ ನಡುವೆ ಇರೋದೇ ವರದಕ್ಷಿಣೆ ವರದಕ್ಷಿಣೆ ಇವಾಗ ಜನರು ಮದುವೆಯಲ್ಲಿ ವರದಕ್ಷಿಣೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಹೊರತಾಗಿ ಹುಡುಗಿ ಹೇಗಿದ್ರು ಹಾಗಿದ್ರು ಅಂತ ಯಾರೂ ಕೇಳೋದೇ ಕಮ್ಮಿಯಾಗಿತ್ತು ಯಾವಾಗ ಹಳೆ ಪದ್ಧತಿಯಲ್ಲಿ ಇವಾಗಿನ ಪದ್ಧತಿಯಲ್ಲಿ ವರದಕ್ಷಿಣೆ ಬಿಟ್ಟು ಹುಡ್ಗಿ ಹೇಗ್ ಇದ್ದಾಳೆ ಏನು ಅಂತ ನೋಡ್ತಾರೆ ವಧುವಿಗೆ ವಧುವಿಗೆ ಮೊದ್ಲು ಎಷ್ಟು ಬಂಗಾರವನ್ನು ಹಾಕಿದ್ದಾರೆ ವಧು ಎಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ದಾರೆ ಅಂತ ಜನ ವಿಚಾರಿಸುತ್ತಾರೆ ವರದಕ್ಷಿಣೆ ಇಲ್ಲ ಅಂದರೆ ಗಂಡನ ಮನೇಲಿ ಕಿರುಕುಳ ಕೊಡ್ತಾರೆ ಅನ್ನೋದು ಈಗಿನ ಜನಪದ್ದತಿಯಲ್ಲಿ ಒಂದು ನಂಬಿಕೆ ಇದೆ ಅಂದರೆ ಮಗಳಿಗೆ ನಾವು ವಧುವಿಗೆ ಅಂದರೆ ಮಗಳಿಗೆ ತಮ್ಮ ಮಗಳಿಗೆ ನಾವೇನಾದರೂ ವರದಕ್ಷಿಣೆ ಕೊಡಲಿಲ್ಲ ಅಂದರೆ ಗಂಡನ ಮನೆಯವರು ನನ್ನ ಮಗಳಿಗೆ ಹಿಂಸೆ ಮಾಡ್ತಾರೆ ಅನ್ನೋದು ಜನರಲ್ಲಿ ಅದೊಂದು ಮೂಢನಂಬಿಕೆ ಆಗೇ ಉಳಿದುಕೊಂಡು ಬಂದಿದೆ ಅದಕ್ಕೆ ಜ ಮದುವೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ವಧುವಿಗೆ ಬಂಗಾರವನ್ನು ನೀಡ್ತಾರೆ ಬಂಗಾರದಲ್ಲಿ ಒಂದು ತಾಳಿ ಅಂತ ಹೇಳಲಿ ಚೈನ್ ಅಂತ ಹೇಳಲಿ ಕೈಗೆ ಬಳೆ ಅಂತ ಇರಲಿ ಮತ್ತು ಸೊಂಟದ ಪಟ್ಟಿಯಂತ ಇರಲಿ ಕಾಸಿನ ಸರ ಅಂತ ಇರಲಿ ಈ ಥರ ಎಲ್ಲ ರೀತಿಯವು ಹಳೆಯ ಪದ್ಧತಿ ಏನು ಇರ್ತಾವೆ ಅವನ್ನು ಇವಾಗ ಏನಾದ್ರೂ ನೆಕ್ಲೇಸು ಈ ಥರದನ್ನು ವಧುವಿಗೆ ಒಂದು ಆಭರಣಗಳ ಸರಿಮಾಲೆಗಳನ್ನೇ ಹಾಕುತ್ತಾರೆ ಆ ಥರ ಮಾಡಿಸಿ ಮಾಡಿಸಿ ಜ ವಧುವಿಗೆ ಮದುವೆಯ ರೂಪದಲ್ಲಿ ಕೊಡುತ್ತಾರೆ ಮತ್ತು ಅದನ್ನು ವರ ವರನಿಗೆ ವರದಕ್ಷಿಣೆ ರೂಪದಲ್ಲಿ ದುಡ್ಡನ್ನು ಮತ್ತು ವರನಿಗೆ ಚೈನ್ ಅದು ವಾಚು ಅಥ್ವಾ ರಿಂಗನ್ನು ವರದಕ್ಷಿಣೆ ರೂಪದಲ್ಲಿ ವಧು ವರವನಿಗೆ ನಾವು ನೀಡುತ್ತೇವೆ ವಧು ಅಂದರೆ ನಾವು ಏನು ಮಾಡ್ತೇವಪ್ಪ ಅಂದರೆ ಮದುಮಗಳಿಗೆ ಚೆನ್ನಾಗಿ ಕಾಣಲಿ ಅಂತ ಒಂದು ಚೈನ್ ಚೈನಲ್ಲಿ ಎಲ್ಲ ರೀತಿಯ ಒಂದು ಸಿಂಗಲ್ ಚೈನು ಇದೆ ಒಂದು ಚಪ್ಲಾರ ಅಂತ ಬರುತ್ತೆ ಒಂದು ಗುಂಡಿನ ಸರ ಅಂತ ಬರುತ್ತೆ ನೆಕ್ಲೇಸಲ್ಲಿ ನೆಕ್ಲೇಸಲ್ಲಿ ಇವಾಗಿನ ಅವಾಗ ಏನಪ್ಪ ಅಂದರೆ ಒಂದು ಹಳೆ ಪದ್ಧತಿ ಇತ್ತು ಒಂದೇ ರೀತಿಯ ಚೈನ್ ಮಾಡ್ಸ್ತಿದ್ರೆ ಇವಾಗ ಯಾವ ಥರ ಚೈನ್ ಅಂತ ನೋಡ್ತಾರೆ ಮತ್ತು ಕಾ ಕಿವಿ ಜುಮಕಿ ಜುಮಕಿಯಲ್ಲಿ ಹಲವಾರು ಥರ ಇರುತ್ತೆ ಹತ್ತು ಗ್ರಾಮ್ ಅಂತ ಮಾಡ್ಸ್ಕೊತಾರೆ ಹದಿನಾರು ಗ್ರಾಮ್ ಅಂತ ಮಾಡಸ್ಕೊಂತಾರ್ ಈ ಥರ ಇವಾಗ ಗ್ರಾಮ್ಗಳ ಲೆಕ್ಕ ಅಲ್ಲಿ ಮಾಡಿ ಆ ಡಿಸೈನ್ ನೋಡಿಕೊಂಡು ಅಥ್ವಾ ಅದು ಯಾವ ಥರ ಇದೆ ಏನು ಅಂತ ಮುತ್ತಿನ ಬೇಕಾ ಆ ಥರ ನೋಡ್ತಾರೆ ಅವಾಗ ಹಳೆಯ ಪದ್ಧತಿ ಏನಪ್ಪ ಎಂದರೆ ಗುಂಡು ಜುಮಕಿ ಜುಮಕಿ ಅಂತ ಇರ್ತಿತ್ತು ಜುಮಕಿ ಅಂದರೆ ಹಳೆಯ ಪದ್ಧತಿಯ ಜುಮಕಿಯನ್ನು ಜಾಸ್ತಿ ವಧುವಿಗೆ ಕೊಡ್ತಿದ್ದರು ಇವಾಗಪ್ಪ ಅದೇನೂ ಇಲ್ಲ ಇವಾಗಿನ ಪದ್ಧತಿ ಏನಪ್ಪ ಅಂದರೆ ಬಂಗಾರದಲ್ಲೇ ವಧುವಿಗೆ ಜುಮಕಿಯನ್ನು ಅದನ್ನು ಹೇಳಲಿ ಮತ್ತು ಚೈನ್ ಅಂತ ಹೇಳಲಿ ಗುಂಡಿನ ಸರ ಅಂತ ಮಾಡ್ಸ್ಕೊಳ್ ಇರಲಿ ಕಾ ಇನ್ನು ನಮ್ಮ ಗದಗ ಸೈಡಲ್ಲಪ್ಪ ಏನಪ್ಪ ಅಂದರೆ ಒಳ್ಳಲ್ಲಿ ಒಂದು ಚಪ್ಲಾರ ಅಂತ ಮಾಡಿಸ್ತಾರೆ ಕೈಗೆ ಸ್ ಕೈಗೆ ಏನು ಮಾಡ್ತಾರಪ್ಪ ಅಂದರೆ ಬಳೆ ಬಳೆ ಬಳೆಯಲ್ಲಿ ಏನು ಮಾಡಿಸ್ತಾರ ಅಂದರೆ ಪಾಟಲಿ ಬಿಲವಾರ ಅಂತಾರೆ ಪಾಟಲಿಯಲ್ಲಿ ನಾಲ್ಕು ಇರ್ತವೆ ಪಾಟಲಿ ಎರಡು ಇರ್ತಾವೆ ಬಿಲವಾರ ನಾಲ್ಕು ಇರ್ತಾವೆ ಅವನ್ನು ಒಂದು ಹಸ್ರು ಬಳೆಯಲ್ಲಿ ಹಾಕಿಕೊಳ್ಳೋದೇ ಒಂದು ಇದು ಹಸ್ರು ಬಳೆಯಲ್ಲಿ ಹಾಕೋಕ್ಕೆ ಒಂದೊಂದು ಮಾಡಿಕೊಳ್ಳುತ್ತಾರೆ ಇನ್ನು ಚೈನ್ ಅಂತ ತಗೊಂಡ್ರೆ ಚೈನಲ್ಲಿ ಹಲವಾರು ರೀತಿಗಳನ್ನು ಮಾಡಿಕೊಡ್ತಾರೆ ಒಂದು ನಕ್ಲೇಸ್ ಅಂತ ಒಂದು ಗುಂಡಿನ ಸರ ಅಂತ ಒಂದು ಈ ಥರವನ್ನು ಮಾಡಿ ವಧುವಿಗೆ ಮದುವೆ ರೂಪದಲ್ಲಿ ವರದಕ್ಷಿಣೆಯನ್ನು ನೀಡುತ್ತಾರೆ ಮತ್ತು ದುಡ್ಡು ನೀಡುತ್ತಾರೆ ಒಂದು ಮದುವೆ ಮಾತುಕತೆ ನಡೀತಿದೆ ಅಂದರೆ ಹುಡುಗ ಹುಡುಗಿ ಒಪ್ಕೊತಾರೆ ಆಮೇಲೆ ಹುಡುಗಿಯ ನಿರ್ಧಾರ ಆಗೋದು ಒಂದು ವರದಕ್ಷಿಣೆ ರೂಪದಲ್ಲಿ ನೀಡುತ್ತಾರೆ ಅದು ವರದಕ್ಷಿಣೆ ರೂಪ ಏನಪ್ಪ ಅಂದರೆ ಎಷ್ಟು ಮಾತಾಡ್ತಾರೆ ಅಂದರೆ ಹತ್ತು ತೊಲೆ ಬಂಗಾರ ಐದು ಲಕ್ಷ ರೂಪಾಯ್ ಅಥ್ವಾ ಏಳು ಲಕ್ಷ ರೂಪಾಯ್ ಈ ಥರ ಮಾತಾಡ್ಕೊತಾರೆ ಏಳು ಲಕ್ಷ ರೂಪಾಯ್ ಅಂತ ಏನಿರುತ್ತೆ ನಾವು ವರನಿಗೆ ಕೊಡೋದಿರುತ್ತೆ ಇನ್ನು ಹತ್ತು ತೊಲೆ ಬಂಗಾರ ಏನು ಮಾತಾಡ್ತಾರೆ ಹತ್ತು ತೊಲೆ ಬಂಗಾರದಲ್ಲಿ ಎಂಟು ತೊಲೆ ಏನು ಮಾಡ್ತಾರೆ ಹುಡುಗಿಯ ಕೊಟ್ಟರೆ ಎರಡು ತೊಲೆ ಹುಡುಗನಿಗೆ ಏನು ಮಾಡ್ತಾರೆ ಹುಡುಗಿ ಕಡೆಯವ್ರು ಹುಡುಗ ಮನೆಯವ್ರಿಗೆ ಕೊಡಬೇಕು ಆ ಎಂಟು ತೊಲೆ ಬಂಗಾರದಲ್ಲಿ ಏನು ಮಾಡಿಸಿರ್ತಾರಪ್ಪ ಅಂದರೆ ಒಂದು ತಾಳಿ ಚೈನ ಮಾಡಿಸ್ತಾರೆ ತಾಳಿ ಚೈನ್ ಒಂದು ಹುಡುಗಿಗೆ ಒಂದು ಶ್ರೇಷ್ಠ ಅಂದರೆ ಒಬ್ಬೊಬ್ರು ತಾಳಿ ಚೈನ ಮಾಡಿಸ್ತಾರೆ ಒಬ್ಬೊಬ್ರು ಇಲ್ಲಪ್ಪ ತಾಳಿ ಚೈನ ಬೇಡ ಅಂತ ಅಂದ್ಕೊಂಡು ಒಂದು ಗುಂಡಿ ಸರ ಮಾಡಿಸ್ತಾರೆ ಇಲ್ಲ ಚಪ್ಲಾರ ಮಾಡಿಸ್ತಾರೆ ಇಲ್ಲ ನಕ್ಲೇಸ್ ಮಾಡಿಸ್ತಾರೆ ಇದ್ದವ್ರು ಏನು ಮಾಡ್ತಾರಪ್ಪ ಅದನ್ನೂ ಮಾಡಿಸ್ತಾರೆ ಜಾಸ್ತಿ ಬಂಗಾರವನ್ನು ಕೊಡ್ತಾರೆ ಇಲ್ಲದವರು ಏನು ಮಾಡ್ತಾರೆ ಒಂದು ತಾಳಿ ಚೈನನ್ನು ಅಷ್ಟೇ ಮಾಡ್ತಾರೆ ಆದರೆ ನಾವು ಇವಾಗಿನ ಜಗತ್ತಿನಲ್ಲಿ ವರ ಏನು ಮಾಡ್ಬೇಕು ಅಂದರೆ ಒಂದು ಹುಡುಗಿಯಾಗಿ ಒಂದು ವ ವಧುವಾಗಿ ನಮ್ಮ ಮನೆಯವ್ರಿಗೆ ನಾವು ಕಷ್ಟ ಕೊಡಬಾರ್ದು ವರದಕ್ಷಿಣೆ ಪದ್ಧತಿಯನ್ನು ತಿರಸ್ಕರಿಸಬೇಕೆಂದು ನಾವು ತೀರ್ಮಾನ ಮಾಡ್ತೀವಿ ವರದಕ್ಷಿಣೆ ಪದ್ಧತಿಯನ್ನು ನಾವು ಹೇಗೆ ದೂರ ಸರಿಸಬೇಕು ಅನ್ನೋದು ಒಂದು ನಮಗೆ ಸವಾಲು ಆಗಿಬಿಟ್ಟಿದೆ ಗೌರ್ಮೆಂಟು ವರದಕ್ಷಿಣೆ ಕಿರುಕುಳವನ್ನು ಏನಾದರೂ ಇದ್ದರೆ ಯಾರು ವರದಕ್ಷಿಣೆ ಕಿರುಕುಳ ಕೊಡ್ತಾರೆ ಅವರಿಗೆ ಜೈಲಲ್ಲಿ ಹಾಕ್ಬೇಕ್ ಅನ್ನೋ ಪದ್ಧತಿ ಇನ್ನೂ ಇದೆ ಅದಕ್ಕೆ ವರದಕ್ಷಿಣೆವನ್ನು ತಿರಸ್ಕರಿಸುವ ಪದ್ಧತಿ ಇನ್ನೂ ಬಂದಿದೆ ನಡೀತಾ ಇದೆ ಆದರೆ ಯಾರೂ ವರದಕ್ಷಿಣೆ ತಗೊಳ್ಳೋದೂ ಬಿಡ್ತಿಲ್ಲ ಕೊಡೋದೂ ಬಿಡ್ತಿಲ್ಲ ತಾ ಗಂಡನ ಮನೆಯವರು ವರದಕ್ಷಿಣೆ ಕೇಳ್ತಾ ಇರ್ತಾರೆ ತವ್ರು ಮನೆಯವ್ರು ಮಗ್ಳ ಖುಷಿಗೋಸ್ಕರ ತಮ್ಮಲ್ಲಿ ಏನು ಕಷ್ಟ ಇರಲಿ ದುಃಖ ಇರಲಿ ಎಲ್ಲರಿಗೂ ವಧುವಿಗೆ ಬಂಗಾರವನ್ನು ಮಾಡಿಸಿ ಹಾಕೇ ಹಾಕ್ತಾರೆ ಅವಾಗಪ್ಪ ಬಂಗಾರ ಹೆಂಗಿತ್ತು ಅಂದರೆ ಹದಿನೈದು ನೂರು ರೂಪಾಯ್ಗೆ ಹತ್ತು ಗ್ರಾಮ್ ಬಂಗಾರ ಬರ್ತಿದ್ದರೆ ಇವಾಗ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಬಂಗಾರದ ರೇಟು ಒಂದು ಮದುವೆ ಮಾಡೋಕ್ಕೆ ಹತ್ತು ಲಕ್ಷ ಇದ್ದರೂ ಸಾಕಾಗ್ತಿಲ್ಲ ಯಾಕಂದರೆ ಇವಾಗ ಹೆಂಗೆ ನಿಂತಿದೆಯಪ್ಪ ಅಂದರೆ ವಧುವಿಗೆ ಬಂಗಾರ ಕೊಡೋದು ಹತ್ತು ತೊಲೆ ಬಂಗಾರ ಏನು ಇಪ್ಪತ್ತು ತೊಲೆ ಬಂಗಾರ ಅಂತ ಈ ಥರ ನಿಂತ್ಬಿಟ್ಟಿದಾರೆ ಇಪ್ಪತ್ತು ತೊಲೆ ಬಂಗಾರ ಬೇಕಂದರೆ ಅರುವತ್ತು ಸಾವಿರ ಅರುವತ್ತು ಸಾವಿರ ಇಂಟು ಇಪ್ಪತ್ತು ಮಾಡಿದರೆ ಏನಪ್ಪ ಅಂದರೆ ಅಲ್ಲಿ ಏಳು ಎಂಟು ಲಕ್ಷ ಬೇಕು ಒಂದು ಮದುವೆ ಮಾಡಬೇಕಂದ್ರೆ ಹತ್ತು ಲಕ್ಷ ಇಲ್ಲ ಅಂದರೆ ನಡೆಯೋದೇ ಇಲ್ಲ ಒಂದು ಹುಡುಗಿ ಇದನ್ನು ವರದಕ್ಷಿಣೆ ಮುಖಾಂತರವೇ ನಡೆಸ್ತಾರೆ ದುಡ್ಡು ದುಡ್ಡಿಗಿಂತ ಜಾಸ್ತಿಯಾಗಿ ಹುಡುಗೆ ಉಡುಗೊರೆ ರೂಪದ ಮತ್ತು ಇನ್ನಪ್ಪ ನಮ್ದು ಏನು ಐಶ್ವರ್ಯ ಜಾಸ್ತಿ ಇತ್ತು ಏನು ಇತ್ತಂದರೆ ನನ್ನ ಮಗ್ಳು ಖುಷಿಯಾಗಿರಲಿ ಅಂತ ಹುಡ್ಗಿಗೆ ಏನು ಮಾಡ್ತಾರೆ ಕಾರ್ ಗಿಫ್ಟಾಗಿ ಕೊಡೋದು ಇರಲಿ ಮತ್ತು ಇನ್ನು ಮನೆಯಲ್ಲಿ ಸಾಮಾನು ಇರಲಿ ಅಂತ ಪ್ರಿಜ್ ಆಯಿತು ಸೋಪಾ ಸೆಟ್ಟು ಆಯಿತು ಮತ್ತು ಎಲ್ಲ ರೀತಿಯ ಮನೆ ಅಡುಗೆ ಐಟಮ್ಸ್ಗಳನ್ನು ಜನ ನೀಡ್ತಾರೆ ಮತ್ತು ಅದ್ರ ಜೊತೆ ಏನಪ್ಪ ನೀಡ್ತಾರೆ ಅಂದರೆ ವಧು ಗಂಡನ ಮನೆಗೆ ಹೋಗಲಿ ಏನೂ ತೊಂದರೆ ಆಗ್ಬಾರ್ದು ಅಂತ ಎಲ್ಲ ಆರಾಮಾಗಿರಲಿ ಅಂತ ಒಂದು ಕಾರನ್ನು ಗಿಪ್ಟ್ ಕೊಡ್ತಾರೆ ಇನ್ನು ವಾಚ್ ಅಂತ ಗಿಪ್ಟ್ ಕೊಡ್ತಾರೆ ಈ ಥರ ಒಡವೆ ಬಂಗಾರಗಳನ್ನು ಕೊಡುತ್ತಾರೆ ಈ ಥರ ಗಿಫ್ಟ್ಗಳನ್ನು ಉಡುಗೊರೆಯನ್ನಾಗಿ ಜನರು ನೀಡ್ತಾರೆ ಇನ್ನು ನಾವು ಮದುವೆ ಇನ್ನು ಜನರು ಮದ್ವೆಗೆ ಹೋಗಬೇಕಾದ್ರೆ ಒಂದು ಹುಡುಗಿಗೆ ನಾವು ಬೇರೆಯವ್ರು ಮದ್ವೆಗೆ ಹೋಗ್ತಿದ್ವಿ ಅಂತ ಇಟ್ಟುಕೊಂಡ್ರೆ ಬೇರೆಯವ್ರ ಮದ್ವೆಗೆ ಈ ಹುಡುಗಿ ನಮ್ಮ ಫ್ರೆಂಡ್ ಅಂತ ಹೇಳಿಕೊಂಡು ನಾವು ನಾರ್ಮಲ್ ಆಗಿ ಒಂದು ಜ್ಯೂಸ್ ಬಾಟಲ್ ಅಂತ ಅದ್ನ ಗಿಫ್ಟ್ ಕೊಡ್ತಾರೆ ಇಲ್ಲ ರಾಧಾಕೃಷ್ಣ ಅಂತ ಗಿಫ್ಟ್ ಕೊಡ್ತಾರೆ ಇಲ್ಲ ಒಂದು ಗಣೇಶ ಅಂತಲೂ ಕೊಡ್ತಾರೆ ಗಣೇಶನ ಜಾಸ್ತಿ ಏನಪ್ಪ ಅಂದರೆ ಒಂದು ಗೃಹಪ್ರವೇಶ ಈ ಥರದ್ರಲ್ಲಿ ಕೊಡ್ತಾರೆ ಮದುವೆಯಲ್ಲಿ ರಾಧಾಕೃಷ್ಣರನ್ನು ಕೊಡ್ತಾರೆ ನಾವು ಬೇರೆಯವ್ರ ಮದ್ವೆಗೆ ಹೋಗಬೇಕಾದರೆ ಜಾಸ್ತಿ ಕೊಡೋದು ಏನಪ್ಪ ಅಂದರೆ ಒಂದು ಜ್ಯೂಸ್ ಬಾಟಲ್ ಇರಲಿ ಬಾಕ್ಸ್ ಇರಲಿ ಒಂದು ಬೆಳ್ಳಿ ಸಾಮಾನು ಅಂತ ಇರುತ್ತೆ ಬೆಳ್ಳಿ ಸಾಮಾನು ಅಂದರೆ ಒಂದು ಇರುತ್ತೆ ಒಂದು ಲೋಟ ಇರ್ತೆ ಇರುತ್ತೆ ಈ ಥರ ಬೆಳ್ಳಿಯಲ್ಲಿ ಏನಾದ್ರೂ ವೆರೈಟಿ ನೋಡಿಕೊಂಡು ಒಂದು ಕಾಮಾಕ್ಷೀ ದೀಪವನ್ನು ಅವ್ರ ಮನೆಗೆ ಒಳ್ಳೇದಾಗಲಿ ಅಂತ ಒಂದು ಮೂರ್ತಿಯಂಥ ಅಲ್ಲಿ ಏನೋ ಒಂದು ಉಡುಗೊರೆಯನ್ನು ಜನರು ಮದುವೆಯಲ್ಲಿ ವಧುವಿಗೆ ಕೊಡ್ತಾರೆ ಇನ್ನೊಂದು ಏನಪ್ಪ ಅಂದರೆ ದುಡ್ಡನ್ನು ಇಷ್ಟು ರೂಪಾಯಿ ನಾವು ಬರ್ಸಿದ್ದೀವಿ ಅಂತ ಒಂದು ಪ್ಯಾಕೆಟಲ್ಲಿ ಹಾಕಿ ಆದರೂ ಕೊಡ್ತಾರೆ ಇಲ್ಲ ಒಂದು ಆಯರು ಅಂತ ಮಾಡ್ತಾರೆ ಆಯರಲ್ಲಿ ಇಷ್ಟು ಬರೆಸ್ತಾರೆ ಇಲ್ಲ ಸೀರೆಯನ್ನು ಕೊಡ್ತಾರೆ ವಧುವಿಗೆ ಸೀರೆಯನ್ನಾಗಿ ಗಿಪ್ಟ್ ಕೊಡ್ತಾರೆ ಇನ್ನು ವಧುವಿಗೆ ಜಾಸ್ತಿ ಬರುವಂಥ ಮನೆಯವ್ರ ಕಡೆಯಿಂದ ಬರುವಂಥ ಉಡುಗೆ ಬಂಗಾರ ಆಗಿರುತ್ತೆ ಹೊರಗಿನ ಜನರಿಂದ ಬರುವಂಥದ್ದು ರಾಧಾಕೃಷ್ಣ ಪೋಟೋ ಆಗಿರಲಿ ಒಂದು ಬೆಳ್ಳಿ ಐಟೆಮ್ಸ್ ಅರ ಆಗಿರಲಿ ಇಲ್ಲ ಜ್ಯೂಸ್ ಬಾಟಲ್ ಅಂತ ಒಂಥರ ಆಗಿರಲಿ ಇಲ್ಲ ಕಾಲುಗೆಜ್ಜೆ ಅಂತ ಕೊಡ್ತಿರ್ತಾರೆ ಈ ಥರ ಎಲ್ಲ ವೆ ಥರ ಥರ ಉಡುಗೊರೆಯನ್ನು ಮ ಉಡಿ ಮದುವೆಗೆ ಮದುವೆಯಲ್ಲಿ ವಧುವಿಗೆ ಉಡುಗೊರೆಯನ್ನಾಗಿ ನೀಡುತ್ತಾರೆ ಮತ್ತು ವರದಕ್ಷಿಣೆ ರೂಪದಲ್ಲಿ ದುಡ್ಡು ಮತ್ತು ಬಂಗಾರವನ್ನು ನೀಡ್ತಾರೆ ನಮ್ಮ ಪದ್ದ ನಾವು ಇವಾಗಿನ ಶತಮಾನದಲ್ಲೇ ವರದಕ್ಷಿಣೆ ಎಂಬ ಪದ್ಧತಿಯನ್ನು ಹಿಂದೆ ತೆರೆದು ಪದ್ಧತಿಯನ್ನು ಹೋಗಲಾಡಿಸಬೇಕು ಆದರೆ ಈ ಜಗತ್ತಿನಲ್ಲಿ ವರದಕ್ಷಿಣೆ ಇಲ್ಲದೆ ಯಾವ ಮದುವೆಯೂ ನಡಿತಾನೇ ಇಲ್ಲ ಅದಕ್ಕೆ ವರದಕ್ಷಿಣೆವನ್ನು ಕೊಡುತ್ತಾರೆ ವರದಕ್ಷಿಣೆಯಲ್ಲಿ ಬಂಗಾರ ಕೊಡುತ್ತಾರೆ ಹಣ ಕೊಡುತ್ತಾರೆ ಇವೇ ಒಂದು ವಿವಿಧ ಕಾರ್ ಕೊಡೋದು ಇಲ್ಲ ನಾವು ಮನೆಯಲ್ಲಿ ವೇ ಅಂತ ಸೋಪಾ ಸೆಟ್ಟಿಂದ ಹಿಡಿದು ಬೇರೆ ಎಲ್ಲ ವೆರೈಟಿ ವೆರೈಟಿ ಏನಿರುತ್ತೆ ಎಲ್ಲ ಐಟಮ್ಸ್ಗಳನ್ನು ನೀಡುತ್ತಾರೆ ಒಂದು ಕಾಟ ಅಂತ ಇರುವುದು ಒಂದು ನಾವು ಏನು ಅಂತೀವಿ ಬೆಡ್ ಬೆಡ್ ಅನ್ನೋ ಬದಲು ಇವಾಗ ಏನಂತಾರೆ ಹಾಸಿಗೆಯನ್ನು ಕೊಡುತ್ತಾರೆ ಇವಾಗಿನ ಪದ್ಧತಿಯಲ್ಲಿ ಎಲ್ಲವನ್ನೂ ಕೊಡ್ತಿರ್ತಾರೆ ಮದುವೆ ಸಮಾರಂಭದಲ್ಲಿ ಮದುವೆ ಮಾಡಿಕೊಡೋದು ಅದು ಒಂದು ವರ್ದಕ್ಷಿಣೆದು ರೂಪದಲ್ಲಿ ಆಗಿಬಿಟ್ಟಿದೆ ಹೆಣ್ಣಿನ ಕಡೆಯಲ್ಲಿ ಅಂದರೆ ವಧುವಿನ ಕಡೆಯಲ್ಲಿ ಮದುವೆ ಮಾಡ್ಕೊಡೋದು ಒಂದು ಪದ್ಧತಿ ಇವಾಗ ಏನು ಮಾಡ್ತಾರೆ ನೀವೇ ಮದುವೆ ಮಾಡಿಕೊಡ್ರಿ ನಮ್ಗೆ ದುಡ್ಡು ಬೇಡ ಅಂತಂದರೆ ದುಡ್ಡು ಬೇಡ ಬಂಗಾರ ಕೊಡಿ ಹತ್ತು ತೊಲೆ ಬಂಗಾರ ಕೊಡಿರಿ ನೀವೇ ಮದುವೆ ಮಾಡಿಕೊಡಿ ಇದು ಒಂದು ವರದಕ್ಷಿಣೆ ರೂಪದ ಅಂದರೆ ಏನಪ್ಪ ಅಂದರೆ ಏಳು ಲಕ್ಷ ರೂಪಾಯಿ ಅಮೌಂಟ್ ಇಸ್ಕೊಂಡು ತಾವು ಮದುವೆ ಮಾಡೋದಕ್ಕಿಂತ ಇಲ್ಲಿ ಹತ್ತು ಲಕ್ಷ ರೂಪಾಯಿ ನಾನು ಯಾಕೆ ಖರ್ಚು ಮಾಡಲಿ ಮದುವೆಗೆ ನೀವೇ ಮಾಡಲಿ ಎಂಬ ಒಂದು ಪದ್ಧತಿಯನ್ನು ಬಂದುಬಿಟ್ಟಿದೆ ಮದುವೆಗೆ ಈ ಥರ ಒಂದು ಮಾಡಿ ಕೊಡ್ತಾರೆ ವಧುವಿಗೆ ಮನೆಯಲ್ಲಿ ಎಲ್ಲ ರೀತಿ ಸೀರೆಗಳನ್ನು ಕೊಡುತ್ತಾರೆ ರೇಷ್ಮೆ ಸೀರೆಗಳನ್ನು ಕೊಡುತ್ತಾರೆ ಅಂದರೆ ಮದುವೆ ಮುಂಚೆ ಆದಮೇಲೆ ನೀ ಚೆನ್ನಾಗಿ ಸೀರೆ ಉಟ್ಕೊಬೇಕು ಅಂತ ಮನೆಯಲ್ಲಿ ರೇಷ್ಮೆ ಸೀರೆ ಕೊಡಿಸ್ತಾರೆ ಮತ್ತು ಎಲ್ಲ ಬಂಗಾರ ಸರ ಐಟಮ್ಗಳನ್ನು ಕೊಡಿಸ್ತಾರೆ ಈ ಥರ ಮದುವೆಯಲ್ಲಿ ವಧುವಿಗೆ ಎಲ್ಲ ವರದಕ್ಷಿಣೆ ವರದಕ್ಷಿಣೆಯನ್ನು ಕೊಡುತ್ತೆ ಕೊಡುತ್ತಾರೆ ಇದರಿಂದ ನಾವು ಏನು ಮಾಡಬೇಕಂದ್ರೆ ವರ್ದಕ್ಷಿಣೆಯನ್ನು ಹೇಗೆ ನಾವು ಹೇಗೆ ದೂರ ಮಾಡಬೇಕು ಅನ್ನೋ ಪದ್ಧತಿಯನ್ನು ನಾವಿನ್ನೂ ಇದ್ದೀವಿ ಇನ್ನೂ ಶತಮಾನಗಳು ಕಳೀತಾ ಹೋದರೂ ವರದಕ್ಷಿಣೆ ಅನ್ನೋ ಪದ್ಧತಿ ನಮ್ಮಿಂದ ದೂರವೇ ಆಗ್ತಿಲ್ಲ ಇನ್ನೂ ಜನರಿಗೆ ವರದಕ್ಷಿಣೆಯಿಂದ ಕಿರುಕುಳ ಚುಗ್ತಿದೆ ಹೊರತು ಅದರಿಂದ ಶಾಂತಿ ಸಿಗ್ತಾ ಇಲ್ಲ ವರ್ದಕ್ಷಿಣೆಯನ್ನು ದೂರ ಮಾಡಬೇಕು ಒಂದು ವಧುವಿಗೆ ಉಡುಗೊರೆಯ ಕೊಡೋ ಬದ್ಲು ಪ್ರೀತಿಯಿಂದ ಕೊಡೋದರಿಂದ ಅದು ಒಂದು ಏನು ಹೆಸರಾಗಿರುತ್ತೆ ಅಂತ ನಾನು ಕೇಳ್ಕೊಂತೀನಿ